ಇವತ್ತು ನಾನು ನಮ್ಮಜ್ಜಿ ಊರಿಗೆ ಹಳ್ಳಿ ಊರಿಗೋಗಿದ್ದೆ ಬರ್ತಾ ರೋಡಲ್ಲಿ ಒಬ್ರು ಪರಿಚಯ ಇರೋರು ಸಿಕ್ಕಿದ್ರು ನಾನೇನು ಮಾಡ್ದೆ ಅವ್ರನ್ನ ಮಾತಾಡಿಸ್ಕೊಂಡು ಮುಂದೆ ಹೋದೆ ಅವ್ರ ಮುಂದೆ ನಾನು ಮುಂದೆ ಹೋದ ಕೂಡಲೆ ಅವರಿಗೆ ಆ ಕಡೆಯಿಂದ ಹಾವು ಬರ್ತಿರೋದು ಅವ್ರಿಗೆ ಕಾಣಲಿಲ್ಲ ಅವರಿಗೆ ಹಾವು ಕಚ್ಚಿಬಿಡ್ತು ಕಾಲಿಗೆ ಹೀಗಾಗಿ ನಾವು ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ ಹಾಸ್ಪಿಟ್ಲಲ್ಲಿ ಅವರು ಇಲ್ಲ ಬದುಕೋಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವು ನಮ್ಮಜ್ಜಿ ಒಬ್ರು ಇದಾರೆ ಅವರು ನಾಟಿ ಔಷಧಿ ಮಾಡ್ತಾರೆ ಹಾಗಾಗಿ ನಾವು ನಾಟಿ ಔಷಧಿ ಕೊಡಿಸೋಕೋದ್ವಿ ಬೇಗ ಹುಷಾರಾಗುತ್ತೆ ನೀಲಗಿರಿ ಎಣ್ಣೆ ಹಚ್ಚಿ ಆ ಎಣ್ಣೆ ಹಚ್ಚಿ ಬೇಗ ಕಮ್ಮಿ ಆಗುತ್ತೆ ಬೇಗ ಹುಷಾರಾಗ್ತಾರೆ ಹಾವು ಕಡಿದಿರೋ ವಿಷಯೆಲ್ಲ ಇಳ್ದು ಹೋಗುತ್ತೆ ಸ್ವಲ್ಪ ಬೇಗ ಕರ್ಕೊಬನ್ನಿ ಅಂತ ಹೇಳಿದ್ರು ನಾವು ಆಸ್ಪಿಟ್ಲಿಂದ ಮನೆ ನಮ್ಮಜ್ಜಿ ಮನೆಗೆ ಕರ್ಕೊಂಡೋದ್ವಿ ಅಜ್ಜಿ ಮನೆಗೆ ಕರ್ಕೊಂಡೋದಮೇಲೆ ನಾಟಿ ಔಷಧಿ ಎಲ್ಲ ಮಾಡಿದ್ರು ನಾವು ನಾಟಿ ಔಷಧಿ ಮಾಡಿದ್ದಾದಮೇಲೆ ಸ್ವಲ್ಪ ಅವರಿಗೆ ರಿಲೆಕ್ಸ್ ಆಯ್ತು ಹುಶ ಸೊಸೊಲ್ಪ ಸೊಸೊಲ್ಪ ಹುಷಾರಾಗ್ತಾ ಬಂದ್ರು ಒಂದು ವಾರದಲ್ಲಿ ಹುಷಾರಾಗ್ತಾರೆ ಅಂತ ಹೇಳಿದ್ರು ಅಜ್ಜಿ ಒಂದ್ಸಲ್ಪ ಸ್ವಲ್ಪ ಸ್ವಲ್ಪ ದಿನದಲ್ಲಿ ಸ್ವಲ್ಪ ಹುಷಾರಾಗೋಕ್ಕೆ ಟ್ರೈ ಮಾಡಿದ್ರು ಮಲಗಿರೋರು ಎದ್ದು ನಡೆಯೊಂಗಾದ್ರು ಆಮೇಲೆ ಆಮೇಲೆ ಸ್ವಲ್ಪ ಬ ಬೇಗನೆ ಹುಷಾರಾದ್ರು ನಾಟಿ ಔಷಧಿ ತುಂಬ ಒಳ್ಳೇದು ಎಲ್ರಿಗೂ ಹಾಗಾಗಿ ನಾವು ಹಾವು ಕಚ್ಚಿದ್ದಕ್ಕೆ ನಾಟಿ ಔಷಧಿಯೇ ಮಾಡ್ತೀವಿ